ನಮ್ಮ ಮನೆ ಸ್ವಚ್ಛ ಅಂಗಳದಲ್ಲಿ ಗಟಾರ ನೀರು ಮತ್ತು ಆಮೇಲೆ ಪ್ಲಾಸ್ಟಿಕ್ ಡಬ್ಬಗಳು ಹಾಳೆ ಅವೆಲ್ಲ ನಾವು ಈಗ ಮುನ್ಸಿಪಾಲ್ಟಿ ಗಾಡಿ ಅಂತ ಬಂದಿದೆ ಅದು ಕ್ಲೀನ್ ಆಗಿ ಮಾಡಿಕೊಂಡು ಹಾಕ್ಬೇಕು ಯಾಕಂದ್ರೆ ಸ್ವಚ್ಛತೆ ಮನುಷ್ಯನಿಗೆ ಆರೋಗ್ಯವಾಗಿರ್ತಕ್ಕಂಥ ಸ್ವಚ್ಛ ಅದನ್ನೆಲ್ಲ ನಾವು ಮನೆ ಸುತ್ತ ಮುತ್ತಲು ಹಾಳೆಗಳು ಮತ್ತು ಪ್ಲಾಸ್ಟಿಕು ಇಂಥವೆಲ್ಲ ನಾವು ಕ್ಲೀನಲ್ಲಿ ಕ್ಲೀನ್ ಇಡಬೇಕು ಅಂತೇಳಿ ಭಾಳ ಆಸಕ್ತಿಯಿದೆ ಆದರೆ ಓಣಿಯಲ್ಲಿ ಜನ್ರು ಏನು ಮಾಡಿಬಿಡ್ತು ಅಂದ್ರೆ ಭಾಳ ಅಲ್ಲಿ ಕುಂದರ್ಸೋದು ಆಮೇಲೆ ದೂರ ಕರ್ಕೊಂಡು ಹೋಗಂಗಿಲ್ಲ ಯಾಕಂದರೆ ಈಗ ಹಂದಿಗಳು ಸತ್ತು ಅಲ್ಲೆಲ್ಲೆಲ್ಲಿ ಹಂದಿಗಳು ಸತ್ತು ಬೀಳತಿರ್ತವೆ ಆ ವಾಸನೆ ತಡ್ಕೊಳಲಾರದೆ ನಾವೇನು ಮಾಡುತ್ತೀವಂದ್ರೆ ಮುನ್ಶಿಪಾಲ್ಟಿಗೆ ಪೋನ್ ಹಚ್ಚಿದ್ರೆ ಅವ್ರು ಹಾಕ್ಕೊಂಡ್ ಹೋಕ್ಕರ್ ಅವರು ಅಲ್ಲಿ ಎರಡು ದಿಸಕ್ಕೆ ಮೂರು ದಿಸಕ್ಕೆ ಬಂದು ಹಾಕ್ಕೊಂಡ್ ಹೋಕ್ಕಾರ ಯಾಕಂದರೆ ಸರಿಯಾಗಿ ಅಭಿವೃದ್ಧಿನೇ ಇಲ್ಲ ಇಲ್ಲಿ ಯಾಕಂದರೆ ಗಟಾರ ಒಂದು ಸಿ ಸಿ ರೋಡ್ ಇಲ್ಲ ಒಂದು ಗಟಾರ ಇಲ್ಲ ಒಂದು ಏನಿಲ್ಲ ನೀರು ಹರಿದು ಹರಿದು ಹಂಗ ಹೊಲ್ಸ್ನಾಗ ಹಂಗ ಅಡ್ಯಾಡೋದು ಅಡ್ಯಾಡೋದು ಯಾಕಂದ್ರೆ ನಾವೇ ಸ್ವಚ್ಛತೆಯನ್ನ ಕಾಪಾಡ್ಕೊಬೇಕ್ ಯಾಕಂದ್ರೆ ಗಿಡ ಗಂಟಿಗಳು ಆಯ್ತು ಮತ್ತು ಆಮೇಲೆ ಪ್ಲಾಸ್ಟ್ಲಿಕ್ ಕಪ್ಪುಗಳು ಅವೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛತವನ್ನ ಕಾಪಾಡ್ಕೊಬೇಕ್ ಯಾಕಂದ್ರೆ ಈಗ ಎರಡು ಮನೆಯಲ್ಲಿ ಅಲ್ಲಿ ಅಲ್ಲಿ ಮತ್ತು ಮೇಲೆ ಗೂಡು ಕಟ್ಟಿರ್ತಾವೆ ಮನೆಯಲ್ಲಿ ಅವನ್ನೆಲ್ಲ ನಾವೆಲ್ಲ ಸ್ವಚ್ಛತೆ ಮಾಡ್ಕೊಬೇಕು ಪ್ರತಿ ಒಂದು ಓಣಿಯಲ್ಲಿ ಸತ್ತು ಅಂಗಳದಲ್ಲಿ ಯಾವುದೇ ಒಂದು ಸ್ವಚ್ಛತವನ್ನು ಕಾಪಾಡ್ಬೇಕು ಯಾಕಂದರೆ ನಮ್ಗೆ ಗೊತ್ತಿಲ್ಲಿಕರನು ಇನ್ನೊಬ್ರು ತಿಳ್ಸಿ ನಾವು ಹೇಳ್ಬೇಕ್ ಯಾಕಂದ್ರೆ ಸ್ವಚ್ಛತ್ವ ಹುಡ್ರಿಗೆ ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು ದಡ್ಡಿಗೂ ಕುಂದರ್ಸಕ್ಕೆ ಆಮೇಲೆ ಹಾಕ್ಬಾರ್ದು ಪ್ಲಾಶ್ಟಿಕ್ ವಯರ್ಗಳನ್ನ ಸುಡಬಾರ್ದು ಟಯರ್ ಗಿಯರ್ ಎಲ್ಲ ಸುಡಬಾರ್ದು ವಾಸನೆ ಈ ವಾಸ್ನೆಗೆ ಮನುಷ್ಯನಿಗೆ ಏನಾಯ್ತು ಅಂದರೆ ಭಾಳ ತ್ರಾಸು ಆಗುತ್ತೆ ಆ ತ್ರಾಸು ನಾವು ಎಷ್ಟು ಸ್ವಚ್ಛತೆ ಕಾಪಾಡ್ಕೊಳ್ತೀವಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂಥ ಸ್ವಚ್ಛಿತವನ್ನು ಕಾಪಾಡ್ಬೇಕು ಈಗ ಪ್ರತಿ ಒಂದು ಮನೆಯಲ್ಲಿ ಈ ಗಟಾರ ಒಳ ಚರಂಡಿ ಪ್ಲಾಸ್ಟ್ಲಿಕು ಹಾಳಿ ಕಬ್ಣ ಅವೆಲ್ಲ ಗಟಾರಲ್ಲೇ ಇರ್ತಿರ್ತವೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊತ ಹೇಳಬೇಕು ನಾವು ತಿಳಿಸ್ ಹೇಳ್ಬೇಕು ಅವ್ರಿಗೆ ಇವನ್ನೆಲ್ಲ ಸ್ವಚ್ಛತೆ ಮಾಡಿರಿ ಸರ್ ಅಂತ ಅನ್ನಬೇಕು ನಾವು ನಮ್ಮ ಓಣಿಯಲ್ಲಿ ಚೆನ್ನಾಗಿ ಶುಚ್ಛಿತವನ್ನು ಕಾಪಾಡ್ಕೊಬೇಕು ಅಲ್ಲಿ ಇಲ್ಲಿ ಸಾಮಾಗ್ರಿಗಳು ಇರ್ತವೆ ಅವನ್ನೆಲ್ಲ ಒಂದು ಡಬ್ಬಿಲಿ ಹಾಕ್ ಮುನ್ಶಿಪಾಲ್ಟಿ ಗಾಡೀಲಿ ನಾವು ಹಾಕ್ಕೊಬೋಕು ಯಾಕಂದ್ರೆ ಆಮೇಲೆ ಪ್ರತಿ ಒಂದು ಮನೆಯಲ್ಲಿ ಟಾಯ್ಲೆಟ್ ಇದೆಯಲ್ಲ ಈಗೆಲ್ಲ ಮೊದಲು ಜಾಲಿ ಹೊರ್ಗಡೆ ಹೋಗ್ಬೇಕು ಇನ್ನೂ ನಮ್ಮ ಹಳೆ ಒಂದು ಪದ್ಧತಿಗಳನ್ನು ಬಿಟ್ಟಿಲ್ಲ ಪ್ರತಿ ಒಂದು ಮನೆಯಲ್ಲಿ ಟಾಯ್ಲೆಟ್ ಇದೆ ಆ ಟಾಯ್ಲೆಟಲ್ಲಿ ಕುತ್ಕೊಂಡು ಆ ಟಾಯ್ಲೆಟ್ನಲ್ಲಿ ಕುತ್ಕೊಂಡ್ರುನು ಅದಕ್ಕೆ ಒಂದು ಒಳ್ಳೆಯ ಇದು ಬರ್ತೆ ಅದಕ್ಕೂ ಸ್ವಚ್ಛ ಇಟ್ಕೊಬೇಕು ಸ್ಮೆಲ್ ಬರೋದ್ ಹಂಗ ವಾಸ್ನೆ ಬರ್ಲಾರ್ದಂಗೆ ಒಂದು ಸ್ವಚ್ಛತವನ್ನು ಕಾಪಾಡ್ಕೊಬೇಕು ನಮ್ಮ ಮಕ್ಳು ನಮ್ಮ ಮಕ್ಳನ್ನು ಸ್ವಚ್ಛತೆ ಇಡಬೇಕು ನಾವು ಸೊತ್ತ ಸ್ವಚ್ಛತೆ ಇರಬೇಕು ಆಮೇಲೆ ಪ್ರತಿ ಒಂದು ಮನೆಯಲ್ಲಿ ಸತ್ತು ಸ್ವಚ್ಛತೆ ಇರಬೇಕು ಆಮೇಲೆ ನೀರಲ್ಲಿ ಒಂದು ಇವೆ ನೀರಿನ ಬಿಂದಿಗೆ ಇರುತ್ತೆ ಆ ಬಿಂದಿಗೆಯಲ್ಲಿ ಸತು ಕಿಲುಬು ಕಿಲುಬು ಮತ್ತು ಆಮೇಲೆ ಕರ್ರಗೆ ಬರುತ್ತೆ ಎರಡು ದಿಸಕ್ಕೆ ಮೂರು ದಿಸಕ್ಕೆ ಆ ಕೊಡವನ್ನು ತೊಳ್ಕೊಬೇಕು ಕೊಡ ಬೆಸ್ಟ್ ತೊಳ್ದಾಗ ಮಾತ್ರ ಮತ್ತೆ ನೀರು ತುಂಬೇಕು ಅವೇ ನಮ್ಮ ಜೀವ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದ್ರೆ ಪ್ಲಾಸ್ಟ್ಲಿಗೆ ನಮ್ಮ ನಮ್ಮ ಚರಿಗಳನ್ನು ನಾವು ತೊಳ್ಕೊಬೇಕು ನಮ್ಮ ಸಾಮಗ್ರಿಗಳು ನಾವು ಸ್ವಚ್ಛತೆ ಇಟ್ಟುಕಂಡ್ರನ ನಮ್ಮ ಆರೋಗ್ಯವನ್ನು ಸ್ವಚ್ಛವಿರುತ್ತೆ ಯಾಕಂದರೆ ಪ್ರತಿ ಒಂದು ಮನೆಯಲ್ಲಿ ಸತ್ತು ಸ್ವಚ್ಛತಯನ್ನ ಕಾಪಾಡ್ಕೊಬೇಕು ಅವರು ಮಾಡಲಿಕ್ಕಿರೋರು ನಾವು ಇನ್ನೊಬ್ರು ತಿಳಿಸ್ ಹೇಳಬೇಕು ಸ್ವಚ್ಛತಯನ್ನ ಕಾಪಾಡಿಕೋರಿ ಯಾಕಂದ್ರೆ ಕ್ಲೀನ್ ಇಟ್ಟುಕೋರಿ ಗಟಾರ ಇವೆ ಅಲ್ಲಿ ಸತು ಸ್ವಚ್ಛತೆ ನೀರು ಕ ನೀರು ನಿಮ್ಮ ಒಂದೊಂದು ಸೈಡ್ ನೀರು ನೀವು ಬಿಟ್ಟುಕೋರಿ ಯಾಕಂದ್ರೆ ಅಲ್ಲಿ ಒಂದು ಸಲ್ಪ ಗಲೀಜಿದೆ ಅದನ್ನು ಕ್ಲೀನ್ ಮಾಡಿಕೋರಿ ಆ ಮಹತ್ವ ಅವರಿಗೆ ತಿಳ್ಸಿದಾಗ ಅವ್ರಿಗೆ ಸ್ವಲ್ಪ ಅರ್ಥವಾಗುತ್ತೆ ನಮಗೂ ಸತು ಒಂದು ಒಳ್ಳೆಯ ಉದ್ದೇಶ ಯಾಕಂದ್ರೆ ಹಳ್ಳಿಗಳಲ್ಲಿ ಸತು ಈಗ ಪ್ರತಿ ಒಂದು ಹಳ್ಳಿಗಳಲ್ಲೂ ಸತು ಬಾತ್ರೂಮ್ಗಳು ಅದಾವೆ ಎಲ್ಲ ಹಾಗೆ ಎಲ್ಲ ಪ್ರತಿ ಒಂದು ಮನೆಯಲ್ಲಿ ಟಾಯ್ಲೆಟ್ಗಳು ಅದಾವೆ ಹೆಚ್ಚಿನ ಬಳಕೆ ಟಾಯ್ಲೆಟೇ ಯೂಸ್ ಮಾಡ್ಕೊಬೇಕು ಯಾಕಂದ್ರೆ ಹೊರಗಡೆ ಹೋಗುವ ಒಂದು ಸಿಟಿ ಹೊರ್ಗಡೆ ಪರಿಸ್ಥಿತಿ ಗಂಭೀರ ಐತೆ ಯಾಕಂದರೆ ಎಲ್ಲೇ ಸುತ್ತಮುತ್ತಲಲ್ಲಿ ಎಲ್ಲೆಲ್ಲಿ ಮನೆ ಎಲ್ಲಿ ಹೋಗಕ್ ಆಗೋಂಗಿಲ್ಲ ಬಾತ್ರೂಮ್ನಲ್ಲಿ ಮಕ್ಳು ಸತ ಬಾತ್ರೂಮಲ್ಲಿ ಕುಂದ್ರಸಬೇಕು ಆ ಈಗಿನ ಪರಿಸ್ಥಿತಿ ಒಳಗೆ ಹೊರಗಡೆ ಕುಂದ್ರಸಬಾರ್ದು ಹಂದಿಗಳ ಕಾಟ ಸೊಳ್ಳೆಗಳ ಕಾಟ ಕ್ರಿಮಿಕೀಟಗಳ ಕಾಟ ಅದು ಒಂದು ದ್ವಾಮಾರಿಯನ್ನು ಮತ್ತು ಮಕ್ಕಳಿಗೆ ಒಳ್ಳೆಯ ನಮ್ಗೆ ಕಡಿದ್ರಪ್ಪ ಅಂದ್ರೆ ಮತ್ತೆ ನಮ್ಗೆ ಜಡ್ಡು ಶುರುವಾಯ್ ಬಿಡ್ತದೆ ಸ್ವಚ್ಛತೆಯ ನಾವು ಕಾಪಾಡ್ಕಬೇಕು ಯಾವ್ದೇ ರೀತಿಯಾಗಿ ಸ್ವಚ್ಛವನ್ನು ಕಾಪಾಡಿಕೊಂಡು ನಮ್ಮ ಗ್ರಾಮ ನಮ್ಮ ಪರಿಸರ ನಮ್ಮ ಬದುಕಿಗೆ ಅಳವಡಿಸಿಕೋಬೇಕು ಯಾಕಂದರೆ ಪ್ರತಿ ಒಂದು ಮನೆಯಲ್ಲಿ ಸತು ಸ್ವಚ್ಛತಯನ್ನ ಕಾಪಾಡ್ಕೊಬೇಕು ಯಾವುದೇ ಒಂದು ಓಣಿ ಇರಲಿ ಯಾವುದೇ ಒಂದು ಗ್ರಾಮವಿರಲಿ ಸುತ್ತಮುತ್ತಲ ಇರುವರ್ತ ಇರತಕ್ಕಂಥ ನಮ್ಮ ರೋಡಿನ್ಸ್ ರೋಡಿನ ಸುತ್ತ ಮುತ್ಲು ಇರತಕ್ಕಂಥ ಎಲ್ಲ ನಮ್ಮ ಓಣಿಯಲ್ಲಿ ಗ್ರಾಮಗಳಲ್ಲಿ ಸ್ವಚ್ಛತಯನ್ನ ಕಾಪಾಡ್ಕೊಬೇಕು ಗಾಡಿಗಳು ಬಂದಿದ್ದು ಮುನ್ಶಿಪಾಲ್ಟಿಗಳು ಗಾಡಿಗಳು ಬಂದವೆ ಕಸ ಮತ್ತು ಎಲ್ಲ ಸ್ವಚ್ಛತವನ್ನು ಕಾಪಾಡಿಕೊಂಡ್ರೆ ನಮಗೂ ಸತು ಸ್ವಚ್ಛತವನ್ನು ಸಲ್ಪ ಅನುಕೂಲ ಆಗ್ ಬಿಡುತ್ತೆ ಯಾಕಂದರೆ ನಾವೇನು ಮಾಡ್ತಿವಿ ಅಂದ್ರೆ ಅಲ್ಲಿ ಕಸ ಹಾಕೋದು ಅಲ್ಲಿ ಡಬ್ಬಿ ಹಾಕೋದು ಆಮೇಲೆ ಅಲ್ಲಿ ನೀರು ಚೆಲ್ಲೋದು ಇಲ್ಲಿ ನೀರು ಚೆಲ್ಲೋದು ಅದನ್ನ ನಾವು ಮಾಡ್ತಿವಿ ತಪ್ಪು ಯಾಕಂದ್ರೆ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರಪ್ಪಂದ್ರ ಭಾಳ ಚೆನ್ನಾಗಿ ಇರುತ್ತೆ ಯಾಕಂದರೆ ಮನೇನೂ ಸ್ವಚ್ಛ ಇರುತ್ತೆ ಮನಸ್ಸುನು ಸ್ವಚ್ಛ ಇರುತ್ತೆ ನಮ್ಮ ಅಂಗಳದಲ್ಲಿ ಸತು ಸ್ವಚ್ಛ ಇರುತ್ತದೆ ಇಂಥ ಒಂದು ಸ್ವಚ್ಛತೆಯನ್ನ ಕಾಪಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಭಾಳ ಸ್ವಚ್ಛತೆ ಯಾಕಂದರೆ ಈಗ ಪ್ರತಿ ಒಂದು ಟ್ಯಾಂಕರ್ಗಳಿರ್ತವೆ ಅವು ಒಳಗೆ ಸಲ್ಪ ತೊಳೀಬೇಕು ಅವು ಹಲ್ಲಿಗಳ ಬಲ್ಲಿಗಳು ಬಿಡ್ತಾವೆ ಹಲ್ಲಿಗಳು ಕ್ರಿಮಿಕೀಟಗಳು ಬಿದ್ದಿರ್ತವೆ ನಾವು ಒಂದು ಸ್ವಲ್ಪ ಡಬ್ಬ ಹಾಕೊಂಡು ಸ್ವಚ್ಛತಯನ್ನ ಕಾಪಾಡ್ಕೊಬೇಕು ಅಂಥ ಒಂದು ಉದ್ದೇಶ ಯಾಕಂದ್ರೆ ಸ್ವಚ್ಛತೆ ಬಗ್ಗೆ ಹೇಳಲಿಕ್ಕೂ ಭಾಳ ಹೆಮ್ಮೆ ಅನಿಸ್ತದೆ ಇಂಥ ಒಂದು ಸ್ವಚ್ಛತಯನ್ನ ಕಾಪಾಡ್ಕೊಳಕ್ಕೆ ನಾವೇ ಅದಕ್ಕೆ ಬದ್ಧವಾಗಿ ನಿಂತು ಸ್ವಚ್ಛತಯನ್ನ ಕಾಪಾಡ್ಕೊಬೇಕು ಯಾಕಂದ್ರೆ ಪ್ರತಿ ಒಂದು ಮನೆಯಲ್ಲಿ ಸತು ಪ್ರತಿ ಒಂದು ರೋಡ್ನಲ್ಲಿ ಚರಂಡಿಗಳಲ್ಲಿ ಕೊಳಚೆ ಚರಂಡಿ ನೀರು ಹರ್ದು ಬರ್ತಾ ಇರ್ತದೆ ಅದಕ್ಕೆ ನಾವೆಲ್ಲ ಸ್ವಚ್ಛತೆಯನ್ನ ಕಾಪಾಡ್ಕೊಬೇಕು ನಮ್ಮ ಮಕ್ಕಳನ್ನು ಸತ್ತು ಟಾಯ್ಲೆಟಿಗೆ ಕುಂದ್ರಸಿ ಅವ್ರಿಗೆ ಸತ್ತು ಸ್ವಚ್ಛತೆಯನ್ನು ಪಾಠವನ್ನ ಹೇಳ್ಕೊಡ್ಬೇಕು ನಾವು ಯಾಕಂದರೆ ನಾವೇ ದೊಡ್ಡೋರೆ ನಾವು ಹಿಂಗ್ ಮಾಡಿದ್ರಪ್ಪ ಅಂದ್ರೆ ಅವು ಚಿಕ್ಕ ಮಕ್ಕಳು ಏನು ಮಾಡಕ್ಕೆ ಆಗೋಂಗಿಲ್ಲ ಶುಚಿತ್ವವನ್ನು ಕಾಪಾಡ್ಕೊಬೇಕು ಯಾಕಂದ್ರೆ ಎಲ್ಲೆಲ್ಲಿ ಎಲ್ಲ ಬಾತ್ರೂಮ್ಗಳು ಅದಾವೆ ಎಲ್ಲೆಲ್ಲಿಗೆ ಸಿಟಿ ಲೆವಲಲ್ಲಿ ಹೊರಗಡೆ ಹೋಗಾಕ್ಕೆ ಚಾನ್ಸಿಲ್ಲ ಸ್ವಚ್ಛತೆಯನ್ನ ಕಾಪಾಡ್ಕೊಬೇಕು ಈಗ ಪ್ರತಿ ಒಂದು ಪ್ರಪಂಚದಲ್ಲಿ ಪ್ರತಿ ಒಂದು ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶ ಎಲ್ಲ ಹಳ್ಳಿಗಳಲ್ಲಿ ಸ್ವಚ್ಛತಯನ್ನೆ ಕಾಪಾಡ್ಕೊಬೇಕು ಯಾಕಂದರೆ ಎಲ್ಲೆಲ್ಲಿ ಚರಂಡಿಗಳು ರೋಡುಗಳು ಕಾಲೋನಿಗಳು ಇರ್ತವೋ ಅವ್ರವ್ರ ಮನೆಯಲ್ಲಿ ನೀರು ಆ ಕಡೆ ಆ ಕಡೆ ಇರ್ತವೆ ಅದಕ್ಕೆ ಒಂದು ಕೆಲವೊಂದು ಕಡೆ ಶಿ ಶಿ ರೋಡ್ ಆಗಿರ್ತವೆ ಅದು ಕೆಲ್ವೊಂದು ಶಿ ಸಿ ರೋಡ್ ಆಗಿರೋಂಗಿಲ್ಲ ನಾವು ಶುಚಿತ್ವವನ್ನು ಕಾಪಾಡ್ಕೊಬೇಕು ದಯವಿಟ್ಟು ನೀವು ನಮ್ಮ ಓಣಿಯಾಗೆ ನೀವು ನೀರು ಬರ್ತವೆ ನಿಮ್ಮ ಓಣಿಯಾಗೆ ನೀರು ಬರ್ತವೆ ನಾವು ಹೆಂಗ್ ಚೆಲ್ತೀವಿ ಮುಸ್ರೆ ನೀರು ಈ ಕಡೆ ಹಾಕಿದರು ನಾವು ಆ ಕಡೆ ಹಾಕ್ತಿವಿ ಅನ್ನೋದು ಬಿಡಬೋಕು ಸ್ವಚ್ಛತೆ ಅವರವ್ರ ಮನೆಯಲ್ಲಿ ಅವರವ್ರ ಸ್ವಚ್ಛತೆ ಇದ್ರಪ್ಪಂದ್ರೆ ಅವ್ರ ಮನಸ್ಸು ಕೂಡ ಶುದ್ಧವಾಗಿರುತ್ತದೆ ಇವರು ಕೂಡ ಇವರ ಮನೆ ಸ್ವಚ್ಛತೆಯನ್ನ ಇಟ್ಟುಕೊಂಡು ಶುಚಿತ್ವನ್ನ ಕಾಪಾಡ್ಕೊಬೇಕು ಸ್ವಚ್ಛತ್ತವನ್ನು ಕಾಪಾಡಿಕೊಂಡಾಗ ನಾವು ಸ್ವಚ್ಛರಾಗಿರ್ತಿವಿ ಅಂತ ಹೇಳುತ್ತೇನೆ ನಾನು